ನನ್ನ ದೊಡ್ಡ ಸಾಧನೆ ಅಂದರೆ ನನಗೆ ನನ್ನ ಒಂಟಿತನದಿಂದ ನಾನು ಆಚೆ ಬಂದ್ದಿದ್ದು ನನಗೆ ಗೊತ್ತಿಲ್ಲ ಚಿಕ್ಕವಳಿದ್ದಾಗ್ನಿಂದಲೂ ನನಗೆ ಜಾಸ್ತಿ ಸ್ನೇಹಿತ್ರು ಯಾರೂ ಇರಲಿಲ್ಲ ನಾನು ಒಬ್ಬಳೆ ಇರ್ತಿದ್ದೆ ಯಾವಾಗಲು ಒಬ್ಬಳೆ ಸ್ಕೂಲ್ಗೆ ಹೋಗ್ತಿದ್ದೆ ಒಬ್ಬಳೆ ಮನೆಗೆ ಬರ್ತಿದ್ದೆ ಹೀಗೆ ಎಲ್ಲರು ಅವ್ರವ್ರ ಗೆಳೆಯ ಗೆಳತೀರ ಜೊತೆ ಅವ್ರ ಶಾಲೆಗೆ ಹೋಗಿ ಬರ್ತಾ ಇದ್ದರೆ ನಾನು ಒಬ್ಬೊಬ್ಬಳೆ ಓಡಾಡ್ತಾಯಿದ್ದೆ ಎಲ್ಲರು ಅವರವ್ರ ಗೆಳೆಯ ಗೆಳತಿಯರ ಜೊತೆ ಆಟ ಆಡ್ತಿದ್ರೆ ನಾನು ಒಬ್ಬಳೆ ಕೂತ್ಕೊಂಡು ಒಂದು ಕಡೆ ಸ ಮೂಲೆಯಲ್ಲಿ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು ಅಥವಾ ಅವರು ಆಟ ಆಡೋದನ್ನು ನೋಡುವುದಾಗಿರ್ಬೋದು ಈ ಥರ ಮಾಡ್ತಾ ಇದ್ದೆ ಅದು ನಾನು ಕಾಲೇಜಿಗೆ ಬಂದ್ಮೇಲೆ ಅಲ್ಲಿ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇತ್ತು ನಾನು ಒಬ್ಬಳೆ ಒಂದು ಲಾಸ್ಟ್ ಬೆಂಚಲ್ಲಿ ಹೋಗಿಬಿಟ್ಟು ಒಂದು ಬುಕ್ಕು ಪೆನ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡು ಬರ್ಕೊಳ್ತಾ ಇರ್ತಿದ್ದೆ ಪಾಠ ಮಾಡೋದ್ನೆಲ್ಲ ಯಾರು ನನ್ನ ಯಾರು ನನ್ನನ್ನು ಮಾತಾಡಿಸ್ತಲೂ ಇರಲಿಲ್ಲ ನಾನು ಕೇಳ್ತನು ಇಲ್ಲ ಬಟ್ ಅದಾದ್ಮೇಲೆ ನನಗೆ ಒಂದು ನಾಲ್ಕು ಜನ ಗೆಳೆಯರು ಸಿಕ್ಕಿದ್ರು ಅವ್ರ ಜೊತೆ ನಾನು ಮಾತಾಡಿ ಅವ್ರು ನನ್ನನ್ನು ಅದರಿಂದ ಆಚೆ ಬರೋಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ಯಾರು ಇಲ್ಲ ಅಂದರು ಕೂಡ ನಾನಿವಾಗ ಕೂಡ ನಾನು ಬದುಕ್ತೀನಿ ಅನ್ನೋ ಧೈರ್ಯ ನನಗಿದೆ ಹಾಗಾಗಿ ನನ್ನ ಗೆಳೆಯರಿಗೆ ನಾನು ತುಂಬ ಕೃತಜ್ಞಳಾಗಿರ್ತಿನಿ ಹಾಗು ನನಗೆ ಅವ್ರ ಮೇಲೆ ಕೂಡ ಹೆಮ್ಮೆ ಇದೆ ನನ್ನ ಮೇಲೆ ಕೂಡ ಹೆಮ್ಮೆ ಇದೆ ಆ ದಿನ ಅವ್ರು ನನ್ನ ಸ್ನೇಹಿತರಾಗ್ತಾರೆ ಅಂತ ಗೊತ್ತಾದಾಗ ನಾನು ಅವ್ರನ್ನ ಇಲ್ಲ ನನಗಿದು ಬೇಡ ನಂಗೆ ಈ ಸ್ನೇಹಿತರು ಬೇಡ ನಾನು ಇಷ್ಟು ವರ್ಷಗಳಿಂದ ನಾನು ಹೀಗೇ ಇದ್ದೀನಿ ಅಂತ ಬಿಟ್ಟಿದ್ರೆ ನನಗೆ ಇವತ್ತಿನವರ್ಗೂ ಆ ಗೆಳೆಯರು ಬಿಟ್ಟೋಗಿಲ್ಲ ಆ ಥರದ್ದೊಂದು ಗೆಳೆಯರು ನನಿಗೆ ಸಿಗ್ತಾ ಇರಲಿಲ್ವೇನೋ ಅನ್ನೋ ಭಾವನೆ ನನ್ನದು ನಾನು ಆ ಗೆಳೆಯರನ್ನು ಪಡ್ಕೊಂಡಿರುವುದೇ ನನಗೊಂದು ಹೆಮ್ಮೆ ಅನ್ಸುತ್ತೆ ಯಾಕೆಂತ ಅಂದರೆ ಬೇರೆ ಗೆಳೆಯರ ಥರ ನನ್ನ ಗೆಳೆಯರಿಲ್ಲ ಅವರು ತುಂಬ ನನ್ನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ತಾರೆ ನಾನು ಊರುಬಿಟ್ಟು ಊರಿಗೆ ಹೋಗಿ ಓದ್ತಾ ಇದ್ದೀನಿ ಅಲ್ಲಿ ನನಗೆ ಅವ್ರು ತಂದೆ ತಾಯಿ ಸ್ಥಾನನ ತುಂಬ್ತಾರೆ ನನಗೆ ಧೈರ್ಯ ಹೇಳ್ತಾರೆ ನನಗೆ ಏನೇನೆಲ್ಲ ಬೇಕೋ ಅದೆಲ್ಲ ಮಾಡ್ಕೊಡೋಕೆ ಆದಷ್ಟು ಅವ್ರ ಸ ಪ್ರಯತ್ನ ಪಡ್ತಾ ಇರ್ತಾರೆ ಹಾಗಾಗಿ ನಾ ನನ್ನ ಗೆಳೆಯರನ್ನು ಪಡ್ಕೊಳ್ಳೋಕೆ ಕೂಡ ತುಂಬ ಹೆಮ್ಮೆ ಇದ್ದೀನಿ ಹಾಗೂ ನನ್ನ ಒಂಟಿತನದಿಂದ ನಾನು ಆಚೆ ಬಂದಿರೋದು ಕೂಡ ನನಿಗೆ ತುಂಬ ಹೆಮ್ಮೆ ಇದೆ ಹಾಗೂ ನಾನು ಇವಾಗ ಜೀವನದ ಮೇಲೆ ಅಷ್ಟು ಭಯ ಇಲ್ಲ ಎಲ್ಲಿ ಯಾವಾಗ ಹೇಗೋದ್ರು ನಾನು ಅದನ್ನು ನಾನು ಸಂಭಾಳಿಸಬಲ್ಲೆ ಅನ್ನೋ ಧೈರ್ಯ ನನಿಗೆ ಬಂದಿದೆ ಹಾಗಾಗಿ ನನಗೆ ನನ್ನಲ್ಲಿರೊ ಹೆಮ್ಮೆ ಅಂತ ಅಂದರೆ ನಾನು ಒಂಟಿತನದಿಂದ ಆಚೆ ಬಂದಿದ್ದು ಇವಾಗ ಕೂಡ ನನಗೆ ಒಂಟಿತನ ಅನಿಸ್ದಾಗ ನನಗೆ ಅದು ಒಂಟಿತನವಾಗಿ ಇರೋದೇ ಇಲ್ಲ ನಾನು ಅದನ್ನ ಅ ಅನುಭವಿಸ್ತೀನಿ ಅದರಲ್ಲೂ ಖುಷಿ ಕಾಣ್ತಾ ಇದ್ದೀನಿ ಯಾ ನಾ ಒಬ್ಬಳೆ ಇದ್ದೀನಿ ಅಂತ ಅಂದರೆ ನನ್ಗೆ ಆವಾಗ ಇನ್ನು ಜಾಸ್ತಿ ಖುಷಿಯಾಗುತ್ತೆ ಈ ಥರ ಆಗಿದ್ರಿಂದ ತುಂಬ ಜನ ಕೇಳ್ತಾರೆ ನೀನು ಯಾವಾಗಲು ಒಬ್ಬಳೇ ಇರ್ತಿಯಾ ನಿನಗೆ ಬೇಜಾರಾಗಲ್ಲವಾ ನಿನಗೇನು ಅನಿಸಲ್ವಾ ನಿನ್ನ ಗೆಳೆಯರ ಜೊತೆ ಇರಬೇಕು ಇಲ್ಲ ಯಾರ ಜೊತೆನಾದ್ರೂ ಮಾತಾಡಬೇಕು ಅಂತ ಈ ಥರಯೆಲ್ಲ ಪ್ರಶ್ನೆ ಮಾಡಿದಾಗ ನನಗೆ ಅನಿಸುತ್ತೆ ಇಲ್ಲ ನನಗೇನು ಅನಿಸಲ್ವಲ್ವಾ ಯಾಕೆ ಅಂತ ನನಗೂ ಕೂಡ ಪ್ರಶ್ನೆ ಮೂಡುತ್ತೆ ನನ್ನ ತಲೆಯಲ್ಲಿ ಅದಕ್ಕೆಲ್ಲ ಕಾರಣ ಇಷ್ಟೇ ನಾನು ಬೆಳ್ಕೊಂಡು ಬಂದಿರೋ ಸರ್ರೌಂಡಿಂಗ್ ಏನು ವಾತಾವರಣ ಇದೆ ಅದು ಹಾಗೇ ನನ್ನನ್ನು ಬೆಳೆಸಿರೋದು ಆದರೆ ನಾನು ಆ ಒಂಟಿತನನ ಯಾವತ್ತೂ ನಾನು ನಕಾರಾತ್ಮಕವಾಗಿ ತಗೊಂಡಿಲ್ಲ ಎಲ್ಲಾದನ್ನು ಸಕಾರಾತ್ಮಕ್ವಾಗೇ ಅನುಭವಿಸ್ಕೊಂಡು ಬಂದಿದ್ದೀನಿ ಹಾಗಾಗಿ ನನ್ಗೆ ಒಂಟಿತನ ಅನ್ನೋದು ಯಾವತ್ತೂ ಕಷ್ಟಕರವಾಗಿಲ್ಲ ಆ ಮುಂಚೆ ಮೊದಲನೆ ಮೊದಲನೆ ಸ್ಟಾಟಿಂಗ್ ಏನಿರುತ್ತೆ ಆವಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನನಗೆ ಕೂಡ ಅದು ಯಾವಾಗ ನಾನು ಅದನ್ನ ಅನುಭವಿಸಕ್ಕೆ ಸ್ಟಾಟ್ ಮಾಡಿದೆ ಆ ಸಕಾರಾತ್ಮಕವಾಗಿರೋ ಒಂದು ಒಂಟಿತನನ ಎಂಜಾಯ್ ಮಾಡೋಕೆ ಹೋದೆ ಆವಾಗ ನನಗೆ ತುಂಬ ಚೆನ್ನಾಗಿ ಅನಿಸ್ತಿದ್ದೆ ಇವಾಗ ಕೂಡ ನನಗೆ ಗೆಳೆಯ ಗೆಳತಿಯರಿಗಿಂತ ನಾನು ಒಬ್ಬಳೇ ಇದ್ದಾಗ ನನಗೆ ತುಂಬ ಖುಷಿ ಕೊಡುತ್ತೆ ಜಾಸ್ತಿ ಖುಷಿ ಕೊಡುತ್ತೆ ಕೆಲವೊಬ್ರು ಇರ್ತಾರೆ ಅವ್ರಿಗವ್ರ ಗೆಳೆಯ ಗೆಳತಿ ಅಥವಾ ಯಾರೋ ಒಬ್ಬರು ಮಾತಾಡೋಕ್ಕಿಲ್ಲ ಅಂತ ಅಂದರೆ ತುಂಬ ಅವರು ವಿಚಿತ್ರವಾಗಿ ಬಿಹೇವ್ ಮಾಡ್ತಾರೆ ವರ್ತಿಸ್ತಾರೆ ಯಾರೂ ಇಲ್ಲ ನನಗೆ ಅನ್ನೋ ಥರ ಕೊರ್ಕೊಂಡು ಕೂರ್ತಾರೆ ಆದರೆ ನಾನು ಆ ಥರದವ್ಳಾಗಿಲ್ಲ ನನಗೆ ಯಾರೂ ಇಲ್ಲ ಅಂದರು ಸರಿ ನಾನು ನನ್ನ ಜೊತೆ ಇದ್ದೀನಿ ಅಂತ ನಾನು ನನಿಗೆ ನಾನೇ ಧೈರ್ಯ ಹೇಳ್ಕೋತೀನಿ ಇದು ನನಗೆ ವ ತುಂಬ ಹೆಮ್ಮೆ ಆಗುತ್ತೆ ನನ್ಗೆ ಯಾರು ಇಲ್ಲ ಅಂದರೂ ನಾನು ಜೀವನ ಮಾಡಬಲ್ಲೆ ಬೇರೆಯವ್ರ ಥರ ನಾನಿಲ್ಲ ಬೇರೆಯವ್ರ ಥರ ನಾನು ಇನ್ನೊಬ್ರ ಮೇಲೆ ಅವಲಂಬಿತಳಾಗಿಲ್ಲ ನಾನೊಬ್ಬಳೇ ಇರಬಲ್ಲೆ ಅನ್ನೋದೊಂದು ಭಾವನೆ ನನಗೆ ಇದರಿಂದ ನಾನು ತುಂಬ ಹೆಮ್ಮೆ ಪಡ್ತೀನಿ ನನ್ನ ಬಗ್ಗೆ ನಾನೇನೆ ಇದರಿಂದ ನಮ್ಮ ತಂದೆ ತಾಯಿ ಕೂಡ ಹೆಮ್ಮೆ ಪಡ್ತಾರೆ ಅನ್ನೋ ಭಾವನೆ ನನ್ನದು ಮತ್ತೆ ಇನ್ನೊಂದು ನಮ್ಮ ತಂದೆ ತಾಯಿ ತಲೆ ತಗ್ಗಿಸೋಥರ ನಾನ ಯಾವ ಕೆಲ್ಸವೂ ಮಾಡಿಲ್ಲ ಮಾಡೋದೂ ಇಲ್ಲ ಅದ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ ನನ್ನ ತಂದೆ ತಾಯಿ ಬೇರೆಯವ್ರ ಮುಂದೆ ಅವರ ಗೆಳೆಯ ಗೆಳತಿಯರ ಮುಂದೆ ಆಗಿರ್ಬೋದು ಅಥವಾ ಸಂಬಂಧಿಕರ ಮುಂದೆ ಆಗಿರ್ಬೋದು ನಮ್ಮನ್ನು ಹೊಗಳುವಾಗ ನಮ್ಮ ಬಗ್ಗೆ ಅವರು ಹೇಳುವಾಗ ನಮಿಗೆ ತುಂಬ ಹೆಮ್ಮೆ ಆಗುತ್ತೆ ಯಾಕೆಂತ ಅಂದರೆ ನಾವು ಆ ಥರ ಬೆಳೆದಿದ್ದೀವಲ್ಲ ಆ ಥರ ಇದ್ದೀವಲ್ಲ ಅನ್ನೋ ಹೆಮ್ಮೆ ನನಗೆ ಆ ಥರ ಅದು ಕೂಡ ನಂಗೆ ಒಂದು ಸಾಧನೆಯೆ ಇನ್ನೊಬರತ್ರ ನಾನೇನು ಅನ್ನಿಸ್ಕೊಳ್ದೆ ತುಂಬ ಚೆನ್ನಾಗಿ ಇದ್ದೀನಲ್ಲ ಒಬ್ರ ಬಾಯಲ್ಲಿ ಇಂಥವ್ರ ಮಗಳು ಹಿಂಗೆ ಮಾಡಿದ್ಳು ಅಂತ ಅನ್ನಿಸಿಕೊಳ್ದೆ ಇದ್ದೀನಲ್ಲ ಅದು ನನಗೆ ಒಂದು ಸ್ವಲ್ಪ ದ ಜಾಸ್ತಿಯೇ ದೊಡ್ಡ ಹೆಮ್ಮೆ ಅಂತ ಹೇಳ್ತೀನಿ ನಾನದನ್ನು